ಹೌದು ಭಾರತದ ಕೆಲವೊಂದು ಭಾಗಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸೈಕಲ್ಲುಗಳನ್ನು ಮತ್ತು ಲ್ಯಾಪ್ಕ ಲ್ಯಾಪ್ಟಾಪ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅದು ಕೊಡೋದರಿಂದ ಏನಾಗ್ತದೆ ಮಕ್ಕಳಿಗೆ ಅದೇ ಹೆಣ್ಣುಮಕ್ಳಿಗೆ ಅದ್ರಲ್ಲೂ ಯಾವ ರೀತಿ ನಾವು ತಂತ್ರಜ್ಞಾನದಲ್ಲಿಯೂ ಮುಂದೆ ಇದ್ದೀವಿ ಯಾವ ರೀತಿ ತಂತ್ರಜ್ಞಾನ ಉಪಯೋಗಿಸ್ಕೊಬೇಕು ಅನ್ನೊ ಒಂದೂ ಮನವರಿಕೆ ಆಗ್ತದೆ ಅದರ ಜೊತೆ ಸೈಕಲ್ ಕೊಡೋದರಿಂದ ನ ಶಾಲೆಗೆ ಹೋಗ್ದಿರೋ ಅಂಥ ಮಕ್ಕಳು ಕೂಡ ಅಂದರೆ ದೂರ ದೂರ ಮನೆಗಳಿದ್ದರೆ ಹೇಗ್ ಶಾಲೆಗೆ ಹೋಗೊಕ್ಕಾಗ್ತದೆ ಆ ಹಳ್ಳಿಗಳಲ್ಲಾಗಲೀ ಅಥ್ವಾ ದೂರ ದೂರದ ಜಾಗಗಳಲ್ಲಾಗಲೀ ಯಾವ ಒಂದು ವಾಹನ ವಾಹನದ ಫೆಸ್ಲಿಟಿ ಇರೋದಿಲ್ಲ ಅವಾಗೇನಾಗ್ತದೆ ಮಕ್ಕಳ್ಗೆ ಹೋಗೋದಕ್ಕೆ ಕಷ್ಟ ಆದ್ದರಿಂದ ಅವು ಸ್ಕೂಲಿಗ್ ಹೋಗೊದನ್ನೆ ನಿಲ್ಲಿಸಿಬಿಟ್ಟಿರ್ತವೆ ಹೋಗೋಕ್ಕಾಗಲ್ಲ ಹಾಗೀಗೆ ಈ ಹೆಣ್ಣುಮಕ್ಳಿಗೆ ಅದು ಅಲ್ಲದೇ ಎಷ್ಟೋಂದು ತೊಂದ್ರೆಗಳನ್ನು ಅನ್ಬವಿಸ್ತಾ ಇರ್ತಾರೆ ದೈಹಿಕವಾಗಿ ಅಥ್ವಾ ಮನೆಯಲ್ಲೂ ಕೂಡ ತುಂಬ ಕೆಲ್ ಕೆಲಸಗಳಿರ್ತವೆ ಅಂಥದ್ದೆಲ್ಲಾ ಇರಬೇಕಾದ್ರೆ ಮಕ್ಕಳಿಗೆ ಸ್ಕೂಲ್ ಶಾಲೆಗೆ ಹೋಗಬೇಕು ಏನೋ ಕಲಿಬೇಕು ಅನ್ನೋದು ಮನಸ್ಸಿಗೆ ಬರೋದಿಲ್ಲ ಅದೇ ಈ ರೀತಿಯಾಗಿ ಗೌರ್ಮೆಂಟುಗಳು ಕೆಲವೊಂದು ಸ್ಕೀಮುಗಳ್ನ ಪ್ರಯೋಜನ ಆಗಲಿ ಅಂತ ಕೊಡೋದರಿಂದ ಏನಾಗ್ತದೆ ಹೆಣ್ಣುಮಕ್ಳಿಗೆ ಒಂದು ಹುರುಪು ಬರ್ತದೆ ಒ ನಾನೂ ಹೋಗ್ಬೇಕು ನಾನ್ಹೋಗಿ ಇಂಥಾ ಒಳ್ಳೆ ಒಳ್ಳೆಯ ಶಿಕ್ಷಣಾನ ಪಡಿಬೇಕು ಅನ್ನೋ ಒಂದು ಮನಸ್ಥಿತಿ ಎದುರಾಗ್ತದೆ ಆದ್ರಿಂದ ಅವಾಗ ಏನು ಮಾಡ್ತಾರೆ ಹೆಣ್ಣುಮಕ್ಳು ಹೋಗ್ತಾರೆ ದೂರ ದೂರಕ್ಕೋಗಿ ಕ ಎಷ್ಟೇ ಕಷ್ಟ ಆದರೂ ಕಲಿಬೇಕು ಅನ್ನೊ ಒಂದು ಛಲ ಅವ್ರಲ್ಲಿ ಬರ್ತದೆ ಆದ್ದರಿಂದ ಈ ಸೈಕಲ್ ಕೊಡುವಂಥ ಸ್ಕೀಮು ತುಂಬ ಒಳ್ಳೆಯದೆ ಆಗಿದೆ ಅದರ ಜೊತೆ ಈ ಲ್ಯಾಪ್ಟಾಪ್ ಕೊಡೋದು ಲ್ಯಾಪ್ಟಾಪ್ಗಳಲ್ಲಿ ಎಷ್ಟೊಂದು ವಿಚಾರಗಳನ್ನು ನಾವು ತಿಳ್ಕೊಬೋದು ಎಷ್ಟೊಂದು ಕೆಲ್ಸಗಳನ್ನು ಮಾಡ್ಬೌದು ಈ ಲ್ಯಾಪ್ಟಾಪ್ ಉಪ್ಯೋಗ್ಸೋದು ಗೊತ್ತಾದರೆ ಎಲ್ಲ ಹೆಣ್ಣುಮಕ್ಳು ತುಂಬ ಭಾರತದಲ್ಲಿರುವ ಎಷ್ಟೋ ಹೆಣ್ಣುಮಕ್ಳದ್ದು ಜೀವನ ನಾವು ಮುಂದೆ ಅಂದರೆ ಒಂದು ಡೆವಲಪ್ಮೆಂಟ್ ಸ್ಟೇಜಂತ ಹೇಳ್ತಿವಲ್ಲ ಆ ಒಂದು ಬೆಳವಣಿಗೆಯ ತರಿಸ್ಬೌದು ಅವರುಗಳಿಗೆ ಯಾವ ರೀತಿ ಲ್ಯಾಪ್ಟಾಪಲ್ಲಿ ನಾವು ಎಮ್ ಎಸ್ ವರ್ಡ್ ಯೂಸ್ ಮಾಡೊದಾಗಿರ್ಬೋದು ಮೈಕ್ರೋ ಅಂದರೆ ಪವರ್ ಪಾಯಿಂಟ್ ಆಗಿರ್ಬೋದು ಅಂತಹ ಜಸ್ಟ್ ಅಷ್ಟೇ ಅಷ್ಟು ಕೆಲವೊಂದು ವಿಚಾರಗಳನ್ನು ಗೊತ್ತಾದರೆ ಸಾಕು ಅವ್ರುಗಳು ಬೇಕಾದಷ್ಟು ಕೆಲ್ಸಗಳನ್ನು ಮಾಡ್ಬೌದು ಅದರಲ್ಲಿ ಟೈಪಿಂಗ್ ಮಾಡುವಂಥದ್ದು ಟೈಪಿಂಗ್ ಮಾಡಿ ಅದನ್ನು ಪ್ರಿಂಟೌಟ್ ತೊಗೊಳುವಂಥದ್ದು ಎಷ್ಟೋ ಕೆಲಸಗಳು ಲ್ಯಾಪ್ಟಾಪ್ಗಳಲ್ಲಾಗ್ತವೆ ಅದ್ರ ಜೊತೆ ಈ ಲ್ಯಾಪ್ಟಾಪ್ಗಳು ಅವರ ಶಿಕ್ಷಣಕ್ಕೂ ತುಂಬಾ ಸಹಾಯಕಾರಿಯಾಗಿವೆ ಈ ಹೈಯರ್ ಎಜುಕೇಷನಂತ್ಹೇಳ್ತಿವಲ್ಲ ಈ ಇಂಜಿನಿಯರಿಂಗು ಅಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಈ ಬಡ ಹೆಣ್ಣುಮಕ್ಳ ಹತ್ರ ಲ್ಯಾಪ್ಟಾಪ್ ತಗೊಳಕ್ಕೂ ದುಡ್ಡು ಇರು ದುಡ್ಡು ಇರೋದಿಲ್ಲ ಈ ಗೌರ್ಮೆಂಟ್ ಅಂದರೆ ಸರ್ಕಾರದ ವತಿಯಿಂದ ಇದೆಲ್ಲ ಲ್ಯಾಪ್ಟಾಪ್ಗಳಾಗಿರಲಿ ಅಥ್ವಾ ಬೇರೆ ಬೇರೆ ತಂತ್ರಜ್ಙಾನಗಳನ್ನು ಒಳಪಟ್ಟ ಎಲ್ಲ ಡಿವೈಸುಗಳು ಮಕ್ಕಳಿಗೆ ಅಂದರೆ ಹೆಣ್ಣುಮಕ್ಳಿಗೆ ದೊರಿಯೋದರಿಂದ ಅವರುಗಳಿಗೆ ಓದಬೇಕು ಅಂತಲೂ ಒಂದು ಮನ್ಸು ಬರ್ತದೆ ಹಾಗೇ ಶಿಕ್ಷಣವನ್ನು ಪಡೆದುಕೊಂಡ ಹೆಣ್ಣುಮಕ್ಳು ಭಾರತಕ್ಕೆ ಒಂದು ಆಸ್ತಿಯಾಗಿ ನಿಲ್ತಾರೆ ಆದ್ದರಿಂದ ಈ ಭಾರತದ ಎಲ್ಲ ಹೆಣ್ಣುಮಕ್ಳಿಗೆ ಸೈಕಲ್ಗಳ್ನಾಗಲೀ ಅಥ್ವಾ ಲ್ಯಾಪ್ಟಾಪ್ಗಳ್ನಾಗಲೀ ನೀಡುವ ಮೂಲಕ ಈ ಒಂದು ಶಿಕ್ಷಣವನ್ನು ಉತ್ತೇಜಿಸ ಉತ್ತೇಜನ ಕೊಡ್ತಾ ಇದ್ದಾರಲ್ಲ ಅದು ತುಂಬ ಒಳ್ಳೆಯ ಮಾತು ಅದೂ ನಡಿಬೇಕು ಮತ್ತು ಎಲ್ಲ ಹೆಣ್ಣುಮಕ್ಳು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಇದರಿಂದ ಅವ್ರುಗಳ ಜೀವನಾನು ಒಂದು ಬೆಳವಣಿಗೆ ಕಾಣ್ತದೆ ಅದರ ಜೊತೆ ದೇಶದ ಬೆಳವಣಿಗೆ ಕೂಡ ಆಗ್ತದೆ